ಹೇಳಿ ಹೇಳಿ ಸರ್ ಎಲ್ಲಿ ಎಲ್ಲಿಗೆಲ್ಲಾ ಹಾಂ ಓಕೆ ಅಲ್ಲ ಟೆಂಪೊ ಟ್ರಾವೆಲರ್ ಓಕೆನಾ ನಿಮಗೆ ಹನ್ ಹನ್ನೆರಡು ಸೀಟ್ ಬರ್ತದೆ ಅದರಲ್ಲಿ ಆಯಿತು ಅಲ್ಲಿ ನಮ್ದು ಏನು ಗೊತ್ತ ಪರ್ ಕಿಲೋಮೀಟ್ರ್ ಹದಿನೈದು ರುಪಾಯ್ ಚಾರ್ಜು ಹಾಂ ಪರ್ ಕಿಲೋಮೀಟ್ರು ಹದಿನೈದು ರುಪಾಯ್ ಚಾರ್ಜ ಪರ್ ಅವರು ಎಂಬತ್ತು ರುಪಾಯ್ ಅಲ್ಲಲ್ಲಲ್ಲ ಪ ಅಲ್ಲ ನೀವು ಅಲ್ಲ ನೀವು ಅಲ್ಲ ನೀವು ಎಷ್ಟು ಕಿಲೋಮೀಟ್ರ್ ಓಡ್ತಿರಾ ನಿಮ್ಮ ಮೇಲೆ ಡಿಪೆಂಡ್ ಬೆಳಗ್ಗೆ ನೀವು ಏನು ಗಾಡಿ ಹತ್ತುತಿರಲ್ಲ ಆಗ ನಾವು ಜಿ಼ರೊ ಮಾಡ್ತಿವಿ ಅಲ್ಲಿಂದ ಕಿಲೋಮೀಟ್ರ್ ಪರ್ ಕಿಲೋಮೀಟ್ರ್ ಹದ್ನೆಂಟು ರುಪಾಯ್ ಚಾರ್ಜ್ ಮಾಡ್ತಿವಿ ನಾವು ಹಾಂ ಡ್ರೈವರ್ ಬಾಟ ಬರ್ತದೆ ಎಂಟ್ನೂರು ರುಪಾಯಿ ಬಾಟ ಕೊಡ್ಲಿಕ್ಕೆ ಇರ್ತದೆ ಅವರಿಗೆ ಹಾಂ ಅಲ್ಲಲ್ಲ ಬಾಟ ನಾವು ಇಲ್ಲಿಲ್ಲ ಕಿಲೋಮೀಟ್ರ್ ಬೇರೆ ಬಾಟ ಬೇರೆ ಬಾಟ ಡ್ರೈವರಿಗೆ ಕೊಡೋದ್ ನಾವು ಕಿಲೋಮೀಟ್ರು ನಮ್ದು ಹದ್ನೆಂಟು ರುಪಾಯ್ ಇಲ್ಲ ಟೋಲ್ ಎಕ್ಸ್ಟ್ರಾ ನೀವು ಟೋಲ್ಗೆ ಹೋದ್ರೆ ಟೋಲ್ ಎಕ್ಸ್ಟ್ರಾ ಹಾಂ ಟೋಲ್ ಎಕ್ಸ್ ಕಿಲೋಮಿಟ್ರ್ ಕಿಲೋಮಿಟ್ರ್ ಹದ್ನೆಂಟು ರುಪಾಯ್ ಚಾರ್ಜ ಬಾಟ ಎಂಟ್ನೂರು ರುಪಾಯ್ ಚಾರ್ಜ್ ಪ್ಲಸ್ ಟೋಲೆಲ್ಲ ಎಕ್ಸ್ಟ್ರಾ ಆಗ್ತದೆ ನೋಡಿ ನೀವು ಯೋಚನೆ ಮಾಡಿ ಫೋನ್ ಮಾಡಿ ತೊಂದರೆ ಇಲ್ಲ ಬೇರೆ ಕಡೆ ವಿಚಾರಿಸಿ ನೀವು ಹಾಂ ಹಾಂ ಹಾಂ ಹಾಂ ಹಾಂ